ಹಲೋ ಹೇಳಿ ಆಂ ನಮಸ್ಕಾರ ಹೇಳಿ ಆಂ ಹೌದು ಹೇಳಿ ಯಾರು ಮಾತಾಡ್ತಾ ಇರೋದು

ಊಟ ಏನು ಮಾಡ್ತಾ ಇದ್ದೀರಾ ಬಿಸ್ನೀರು ಬಳಸ್ತಾ ಇದ್ದೀರಾ ಬಿಸಿ ನೀರು ಇಲ್ಲಿ ಬಿಸಿ ನೀರು ಕುಡೀತ ಇದ್ದೀರಾ ಇಲ್ಲಿಯದು

ಏನಿಲ್ಲ ಇವಾಗ ವಾತಾವರಣ ಇರೋದರಿಂದ ಆ ಥರವೇ ಇದೆ ನಿಧಾನಕ್ಕೆ ಕಡಿಮೆ ಆಗುತ್ತೆ ಇನ್ನೂ ಟ್ಯಾಬ್ಲೇಟ್ಸನ್ನು ಅದನ್ನೇ ಕಂಟಿನ್ಯೂ ಮಾಡಿ ಮತ್ತು ರೆಸ್ಟ್ ಜಾಸ್ತಿ ಬೇಕು ರೆಸ್ಟ್ ತಗೋಳ್ಳಿ ಟೈಮಿಗೆ ಸರಿಯಾಗಿ ಊಟ ಮಾಡಿ ಜಾಸ್ತಿ ನೀರು ಕುಡೀರಿ ನೀವು ಅದೇ ಮಾತ್ರೆ ಕಂಟಿನ್ಯೂ ಮಾಡಿ ಮತ್ತು ಅದು ಸ್ವಲ್ಪ ಬಿಸಿ ಬಿಸಿ ಊಟ ಮಾಡಿ ರಾಗಿ ಮುದ್ದೆ ಊಟ ಮಾಡಿ ಹಾಂ ಆ ಥರ ಊಟ ಮಾಡಿ ಹಾಂ ಒಂದು ಮೂರು ದಿವಸ ನೋಡಿ ಒಂದು ಮೂರು ದಿವಸ ನೋಡಿ ಮೂರು ದಿವಸ ಆದಮೇಲೆ ಹುಷಾರಾಯಿತು ಅಂತಂದರೆ ಆಗ ಯಾವುದಕ್ಕೂ ನಮಗೆ ಕಾಲ್ ಮಾಡಿ ಹಾಂ ಸರಿ ಓಕೆ ಹ್ಞೂ ಆಯಿತು ಆಯಿತು ಓಕೆ ಮೇಡಮ್ ಓಕೆ ತ್ಯಾಂಕ್ ಯು